ಎಲೆಕ್ಟ್ರಿಕ್ ಬ್ಲ್ಯಾಂಕೆಟನ್ನ ಯೂಸ್ ಮಾಡೋದು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯಾಕೆಂದರೆ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಚಳಿಗಾಲದಲ್ಲಿ ಮೈ ಬೆಚ್ಚ ಮಾಡೋಕ್ಕೆ ಬೆಚ್ಚಗಾಗೋಕ್ಕೆ ನಾವು ಕರೆಂಟ್ ಮೂಲಕ ಸಪ್ಲೈ ತೊಗೊಂಡು ಇದು ವರ್ಕ್ ಆಗುತ್ತೆ ಇದು ತುಂಬ ಹಾನಿಕರ ಯಾಕೆಂದರೆ ಯಾವಾಗ ಬೇಕಾರು ಶಾಕ್ ಸರ್ಕ್ಯೂಟ್ ಆಗ್ಬೋದು ಇಲ್ಲ ಅದರಲ್ಲಿ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟಲ್ಲಿ ಹೀಟಿಂಗ್ ಪ್ಯಾಡ್ ಅಂತ ಯೂಸ್ ಮಾಡ್ತಾರೆ ಇದು ಮನುಷ್ಯನ ಕಿಡ್ನಿ ಮತ್ತು ಲಿವರ್ ಡ್ಯಾಮೇಜ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಇದು ಯಾವ ರೀತಿ ಜನಗಳು ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ವುಮೆನು ವುಮೆನ್ಸು ಅಂದರೆ ಪ್ರೆಗ್ನೆಂಟ್ ವುಮೆನ್ಗಳು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಹೊಟ್ಟೆ ಒಳಗಿರೋ ಮಗುಗೆ ಅದು ಜಾಸ್ತಿ ತೊಂದರೆ ಕೊಡೊ ಚಾನ್ಸಸ್ ಇರುತ್ತೆ ಮತ್ತು ಡಯಾಬಿಟಿಕ್ಸ್ ಪೇಷಂಟ್ಗಳು ಇದನ್ನು ಯೂಸ್ ಮಾಡಬಾರ್ದು ಈ ರೀತಿ ಜನ್ಗಳು ಎಲ್ಲ ಯೂಸ್ ಮಾಡೋದ್ರಿಂದ ಇದು ಅಷ್ಟೊಂದು ಯೂಸ್ಫುಲ್ಲು ಇಲ್ಲ ಪ್ಲಸ್ ಇದು ತುಂಬ ಹಾನಿಕರ ಇದು ನಾನು ಯೂಸ್ ಮಾಡ್ಬೇಕಾದ್ರೆ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಏನು ನನಗೆ ತೊಂದರೆ ಕೊಡೋದು ಅಂದರೆ ನನ್ನ ಮೈ ಈವಾಗ ಬಿಸಿ ಆದಾಗ ಅದು ಒಂಥರ ಹೀಟ್ ವೇವ್ ಅದು ಪ್ರೊಡ್ಯೂಸ್ ಆಗೋದ್ರಿಂದ ನನ್ನ ಸ್ಕಿನ್ ಮೇಲೆಲ್ಲ ರ್ಯಾಷಸ್ ಬರೋದು ಮತ್ತು ಒಂಥರ ಈವಾಗ ಆ ಆವಾಗ ಯೂಸ್ ಮಾಡಿದಾಗ ಮಾತ್ರ ಅದೊಂಥರ ಬೆಚ್ಚಗಾಗೋದು ಆದರೆ ಆ ಸ್ವಲ್ಪೊತ್ತು ಆದ್ಮೇಲೆಲ್ಲ ಸ್ಕಿನ್ಗೆಲ್ಲ ಪ್ರಾಬ್ಲಮ್ ಆಗೋದು ಈ ರೀತಿ ತೊಂದರೆ ಆಗೋದು ಮತ್ತು ಸ್ವಲ್ಪ ಜನಕ್ಕೆ ಶಾರ್ಟ್ ಸರ್ಕ್ಯೂಟಾಗಿ ಅದು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟೇ ಬೆಂಕಿ ಹತ್ಕೊಂಡು ಬಿಡೋದು ಈ ರೀತಿ ತೊಂದರೆಗಳೇ ಜಾಸ್ತಿ ಕಂಪ್ಲೇಂಟ್ಗಳೇ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಮೇಲೆ ಇತ್ತು ಮತ್ತೆ ಕರೆಂಟ್ ಕೂಡ ಜಾಸ್ತಿ ಎಳೆಯುತ್ತೆ ಇದರ ಸ್ಕಿನ್ಗೂ ಒಳ್ಳೆಯದಲ್ಲ ನಮ್ಮ ಕೂದ್ಲಿಗೂ ಒಳ್ಳೆಯದಲ್ಲ ಮತ್ತೆ ಕಿಡ್ನಿ ಲಿವರ್ಗೂ ಒಳ್ಳೆಯದಲ್ಲ ಮತ್ತು ನಾವು ಯಾವುದೇ ಕಾರಣಕ್ಕೂ ಮಕ್ಳುಗಳಿಗೆ ಕೊಡಬಾರ್ದು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟು ಮತ್ತು ವಯಸ್ಸಾದವ್ರಿಗೆ ಯೂಸ್ ಮಾಡಕ್ಕೆ ಕೊಡಬಾರ್ದು ಯಾಕೆಂದರೆ ನಾವು ಆದಷ್ಟು ನಾವು ನ್ಯಾಚುರಲ್ಲಾಗಿ ನಾವು ಮೈನ ಬೆಚ್ಚ ಮಾಡ್ಕೊಳಕ್ಕೆ ಯೂಸ್ ಮಾಡಬೇಕು ಅದನ್ನು ಬಿಟ್ಟು ನಾವು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ನೆಲ್ಲ ಯೂಸ್ ಮಾಡೋದ್ರಿಂದ ಅದು ನಮಗೆ ಯೂಸ್ಫುಲ್ಕ್ಕಿಂತ ಜಾಸ್ತಿ ಅದರಲ್ಲಿ ಅಪಾಯಕಾರಿಯೂ ಆಗಿ ಇರುತ್ತೆ ಇದು ಮತ್ತು ನನಗೂ ಕೂಡ ಆಗಿದ್ದ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಕೂದ್ಲು ಉದುರೋದು ಸ್ಕಿನ್ ಎಲ್ಲ ರ್ಯಾಷಸ್ ಬರೋದು ಸ್ಕಿನ್ ಎಲ್ಲ ಅಲರ್ಜಿ ಆಗೋದು ಮತ್ತು ಒಂಥರ ಕಣ್ಣೆಲ್ಲ ಉರಿ ಆಗೋದು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಯೂಸ್ ಮಾಡೋದ್ರಿಂದ ಯಾಕೆಂದರೆ ಅದರಲ್ಲೂ ಹೀಟಿಂಗ್ ಪ್ಯಾಡಿಂದ ತುಂಬ ತೊಂದರೆ ಆಗುತ್ತೆ ಮನುಷ್ಯರ್ಗೆ ಆದ್ದರಿಂದ ನಾವು ಇದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟನ್ನ